ನಮ್ಮ ದುರ್ಗದಲ್ಲಿ ಮುಖ್ಯ ಕೃಷಿ ಉತ್ಪನ್ನಗಳು ಅಂದರೆ ನಾವಿಲ್ಲಿ ಹತ್ತಿ ಜಾಸ್ತಿ ಬೆಳಿತೀವಿ ನೆಲಗಡಲೆ ಜಾಸ್ತಿ ಬೆಳಿತೀವಿ ಶೇಂಗ ಜಾಸ್ತಿ ಬೆಳಿತೀವಿ ಮತ್ತೆ ಡೈಲಿ ವರ್ತನೆಗೆ ಅಂತ ಹೇಳ್ಬಿಟ್ಟು ಸೊಪ್ಪುಗಳನ್ನ ಜಾಸ್ತಿ ಬೆಳಿತೀವಿ ಇಲ್ಲಿ ಜಾನುವಾರುಗಳು ನಮಗೆ ಕೆ ಎಮ್ ಎಫ್ ಅಂತೇನಿಲ್ಲ ಇಲ್ಲಿ ಅಷ್ಟೊಂದು ಇದು ಮಾಡೋದಿಕ್ಕೆ ಬಟ್ ಆದರೂ ಹಸುಗಳನ್ನು ಎಮ್ಮೆಗಳನ್ನ ಕಟ್ಕೊಂಡು ಇಲ್ಲಿನ ಜನತೆಗೆ ಇಲ್ಲಿರೋ ಇದಕ್ಕೆ ಜನಗಳು ಡೈಲಿ ವರ್ತನೆ ಹಾಲು ಅಂತ ಹೇಳ್ಬಿಟ್ಟು ಕೊಡ್ತಾರೆ ಆಮೇಲೆ ಆಹಾರ ಧಾನ್ಯಗಳು ಬಂದ್ಬಿಟ್ಟು ಇಲ್ಲಿ ತುಂಬ ಚೆನ್ನಾಗಿ ಜೋಳನ ಬೆಳಿತೀವಿ ಯಾಕೆಂದ್ರೆ ಎರೆ ಮಣ್ಣು ಇರೋದ್ರಿಂದ ಜೋಳ ಚೆನ್ನಾಗಿ ಬರುತ್ತೆ ರಾಗಿ ಚೆನ್ನಾಗಿ ಬರುತ್ತೆ ಕೆಂಪು ಮಣ್ಣು ಇದೆ ಅರ್ಧಂಬರ್ಧ ಎರೆ ಮಣ್ಣು ಅರ್ಧಂಬರ್ಧ ಕೆಂಪು ಮಣ್ಣು ಇರೋದ್ರಿಂದ ನಮಗೆ ರಾಗಿಯೂ ಸಮೇತ ಚೆನ್ನಾಗಿ ಬರುತ್ತೆ ಅದು ವಾಣಿಜ್ಯ ಬೆಳೆಯೂ ಅಂದ್ಕೋಬೋದು ನಾವು ತುಂಬ ಚೆನ್ನಾಗಿ ಬೆಳಿತೀವಿ ಮತ್ತೆ ಒಳ್ಳೆಯ ಡಿಗ್ನಿಫೈಡ್ ಆಗಿರುತ್ತೆ ಚೆನ್ನಾಗಿ ಇರುತ್ತೆ ಸೂಪರ್ ಆಗಿರತ್ತೆ ನಾವು ಬೆಳೆಯೋ ಅಲ್ಲಿ ಏನು ಪ್ರೊಬ್ಲೆಮ್ ಇರಲ್ಲ ಅಷ್ಟು ಚೆನ್ನಾಗಿ ಇರುತ್ತೆ ಮತ್ತೆ ದುರ್ಗದಲ್ಲಿ ಕೃಷಿ ಉತ್ಪನ್ನಗಳಿಗೆ ಒಳ್ಳೊಳ್ಳೆ ಸಂಸ್ಥೆಗಳಿದೆ ಅದರಿಂದ ಆದರ ಸಹಾಯದಿಂದ ನಾವು ಏನು ಮಾಡ್ತೀವಿ ಕೃಷಿನ ಇಲ್ಲಿ ಕೈಗೊಂಡಿದ್ದೀವಿ ಮತ್ತೆ ಸಣ್ಣ ಪುಟ್ಟ ಈಗ ಹೈನುಗಾರಿಕೆಗಳನ್ನೆಲ್ಲ ಮಾಡ್ತಾಯಿದ್ದಾರೆ ಕೆಲವೊಂದು ಕಡೆ ಏನು ಮಾಡ್ತಿದ್ದಾರೆ ಅರೆಮಲೆನಾಡು ಥರ ಬರುತ್ತೆ ಅಂತ ಹೇಳ್ಬಿಟ್ಟು ಅಡಿಕೆ ಸಮೇತನೂ ಹಾಕೊಂಡಿದ್ದಾರೆ ಅಡಿಕೆ ಇಂದಲೂ ಒಳ್ಳೆಯ ಲಾಭನ ಪಡಿತಾಯಿದ್ದಾರೆ ಏನಿಲ್ಲ ಅಂದ್ರುನೂ ಅಡಿಕೆಗೆ ಸರಿ ಸುಮಾರು ಇದೆ ಏನಾದ್ರೂ ಒಂದು ನಾನ್ನೂರು ಎಕರೆ ಐನೂರು ಎಕರೆ ಮೇಲೆ ಇದೆ ಅದೂ ಸಮೇತ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಏನು ಮಾಡ್ತಾಯಿದ್ದಾರೆ ಅಂದರೆ ಎಲ್ಲರೂ ಫಾರಮ್ ಮಾಡೋಣ ಫಾರಮ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದಾರೆ ಈಗ ಅಡಿಕೆ ಫಾರಮ್ ಒಂದಾದ್ರೆ ನೆಕ್ಸ್ಟು ದಾಳಿಂಬೆ ಫಾರಮ್ ಮಾಡೋಣ ಡ್ರ್ಯಾಗನ್ ಫ್ರೂಟ್ ಫಾರಮ್ ಮಾಡೋಣ ಆ ಥರ ನಮಗೆ ವರ್ಷಕ್ಕೆ ಒಂದು ಸರ್ತಿ ಒಳ್ಳೆಯ ಇದು ಬರಲಿ ಅಂತ ಹೇಳ್ಬಿಟ್ಟು ಅರ್ಧ ತೋಟ ಮಾಡ್ಕೊಂಡು ಇನ್ನು ಅರ್ಧ ಜಮೀನನ್ನ ನೀರಾವರಿಗೆ ಅಂತ ಮಾಡ್ಕೊಂಡು ತುಂಬ ತುಂಬ ಹೊಸ ಹೊಸ ನೂತನ ನೂತನ ಐಡಿಯಾಗಳನ್ನ ಅಲ್ಲಿ ಎಕ್ಸಿಬಿಟ್ ಮಾಡ್ಕೊಂಡಿದ್ದಾರೆ ಚೆನ್ನಾಗಿ ಇದೆ ಒಂಥರ ಬಟ್ ಮಾಡ್ತಿರೋದ್ರಿಂದ ತಂತ್ರಜ್ಞಾನನ ತುಂಬ ಚೆನ್ನಾಗಿ ಉಪಯೋಗಿಸ್ಕೊಬೇಕು ಅಂತ ಹೇಳ್ಬಿಟ್ಟು ರೈತರಿಗೆ ನಾನು ಈಗಲೂ ಸಮೇತ ಹೇಳ್ತೀನಿ ಅದನ್ನು ಎಷ್ಟೋ ಒಂದು ಶೇಕಡ ಒಂದು ಇಪ್ಪತ್ತು ಪರ್ಸೆಂಟು ನಮ್ಮ ಚಿತ್ರದುರ್ಗದಲ್ಲಿ ನಡೆಸ್ತಾಯಿದ್ದಾರೆ ಆದರೆ ಇನ್ನು ಅದನ್ನು ಹೆಚ್ಚು ಇತ್ತೀಚಿನ ದಿನದಲ್ಲಿ ತುಂಬ ಜಾಸ್ತಿ ಅದನ್ನು ಉಪಯೋಗ ತಂತ್ರಜ್ಞಾನ ಉಪಯೋಗಿಸ್ಕೊಂಡು ಅವರು ಕೃಷಿಯಲ್ಲಿ ಅದನ್ನು ಅಳವಡಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿ ಫಲವತ್ತತೆ ಆದಂತಹ ಬೆಳೆನ ಬೆಳೀಬಹುದು ಅಂತ ನನ್ನ ಅನಿಸಿಕೆ ಅನ್ನಿಸ್ತಾಯಿದೆ ಬಟ್ ಆದ್ರೂ ಶೇಕಡವಾರು ಮೂವತ್ತು ಪರ್ಸೆಂಟ್ ಈಗ ಉಪಯೋಗಿಸ್ತಾಯಿದ್ದಾರಲ್ಲ ಅವರು ಅದನ್ನು ಕರೆಕ್ಟ್ ಆಗಿ ಉಪಯೋಗಿಸ್ಕೊಂಡ್ಬಿಟ್ರೆ ಯಾವುದೇ ರೈತನಿಗೆ ಆಗಲಿ ಕಷ್ಟ ಅನ್ನಿಸೋದಿಲ್ಲ ಇದು ನನ್ನ ಅನಿಸಿಕೆ ಬಟ್ ಅದನ್ನು ಸರಿಯಾದ ರೀತಿಯಲ್ಲಿ ಈಗ ಉಪಯೋಗಿಸ್ಕೊಳ್ಳೋದು ಅವರ ಕೈಯ್ಯಲ್ಲಿರುತ್ತೆ ಎಲ್ಲರೂ ತೋಟ ತೋಟ ಅಂತ ಮಾಡ್ತಾ ಮಾಡೋದ್ರಿಂದ ಖುಷಿ ಅನ್ನಿಸ್ತಾಯಿದೆ ಅದರ ಜೊತೆಗೆ ನಾವು ಹೇಳೋದೇನೆಂದ್ರೆ ತೋಟದ ಜೊತೆಗೆ ನಿಮ್ಮ ವರ್ಷವಿಡೀ ಬರುವಂತಹ ಒಂದು ಬೆಳೆಯನ್ನು ಇಲ್ಲ ಅಂದರೆ ಒಂದು ಅದಕ್ಕೆ ಏನಾದ್ರೂ ಬೇಕಂತ ಅನ್ನೋದನ್ನು ಮಾಡ್ಕೊಂಡ್ರೆ ಒಳ್ಳೆಯದು ಈಗ ನಾವು ಒಂದು ಉದಾಹರಣೆ ಕೊಡಬೇಕು ಅಂದರೆ ಅಡಿಕೆ ಹಾಕ್ಕೊಂಡು ಇರ್ತೀರ ಎಷ್ಟೊಂದು ಎರಡು ಎಕರೆ ಅಡಿಕೆ ಹಾಕ್ಕೊಂಡು ಇರ್ತೀರಾ ಅದರ ಸುತ್ತ ಸುತ್ತ ಮುತ್ತ ಎಲ್ಲ ವೇಸ್ಟ್ ಆಗಿರುತ್ತೆ ಜಾಗ ಆ ಜಾಗದಲ್ಲಿ ನೀವು ಟೊಮಟೊನೋ ಏನಾದ್ರೂ ಹಾಕ್ಕೊಂಡ್ರೆ ಇಲ್ಲ ತರ್ಕಾರಿಗಳು ಯಾವ್ದಾದ್ರೂ ಹಾಕ್ಕೊಂಡ್ರೆ ಡೈಲಿ ಬರ್ತಾಯಿರತ್ತೆ ಡೈಲಿ ಬರೋದ್ರಿಂದ ಅದನ್ನು ನೀವು ತಗೊಂಡು ಹೋಗಿ ಮಾರ್ಕೆಟ್ಗೆ ಹಾಕಿದ್ರೂ ಒಳ್ಳೆಯ ದುಡಿಮೆ ಆಗುತ್ತೆ ಅದರ ಜೊತೆಗೆ ನಾನು ಏನು ಹೇಳ್ತಿದ್ದೀನಿ ಈಗ ಹೂವು ಹೂ ಬರುತ್ತಲ್ವಾ ಡೈಲಿ ಹೂ ಬಂದರೆ ನಿಮಗೆ ದೇವರ ಮನೆಗೆ ಪೂಜೆಗೆ ಆಗತ್ತೆ ಇಲ್ಲ ಅಂದರೂ ಅದನ್ನು ಡೈಲಿ ತಗೊಂಡು ಹೋಗಿ ಮಾರ್ಕೆಟ್ಗೆ ಹಾಕಿದ್ರೆ ಅದರ ದುಡ್ಡು ಆಗತ್ತೆ ಆ ಥರ ಡೈಲಿ ದುಡ್ಡು ಬರುವಂಥ ಯಾವ್ದಾದ್ರೂ ಹೂವು ತರ್ಕಾರಿಗಳನ್ನ ಬೆಳೆದ್ರೆ ಸೊಪ್ಪುಗಳನ್ನ ಬೆಳೆದ್ರೆ ಇನ್ನೂ ಒಳ್ಳೆಯದು ಅದರಿಂದ ನೀರು ವೇಸ್ಟ್ ಆಗಲ್ಲ ನಾವು ಬಿಟ್ಟಿದ್ ನೀರು ತೋಟಕ್ಕೆ ಅದರ ಜೊತೆಗೆ ಇದು ಬೆಳ್ಕೊಂಡು ನಮಗೆ ಅದರಿಂದ ತುಂಬ ಉಪಯೋಗ ಉಪಯೋಗ ಆಗತ್ತೆ ಆ ಥರ ಒಂದು ಎರಡು ಮೂರು ನಮಗೆ ದಿನಾ ದುಡ್ಡು ಬರೊವಂಥದ್ದೂ ಸಮೇತ ಮಾಡ್ಕೊಂಡ್ರೆ ಒಳ್ಳೆಯದು ಯಾಕೆಂದ್ರೆ ನಮ್ಮ ಚಿತ್ರದುರ್ಗದಲ್ಲಿ ಸ್ವಾವಲಂಬಿ ಬದುಕಿನ ರೈತರು ತುಂಬ ಜನ ಇದ್ದಾರೆ ಆದ ಕಾರಣ ಅವರು ಆ ಥರ ಮಾಡ್ಕೊಂಡ್ರೆ ಅದರಿಂದ ಅವ್ರಿಗೂ ಒಂದು ಉಪಯೋಗ ಇರುತ್ತೆ ಡೈಲಿ ದುಡ್ಡು ಬರುತ್ತೆ ಆ ದುಡ್ಡು ಬರೋದ್ರಿಂದ ಅವರ ಮನೆ ಹಾಗೋ ಹೀಗೋ ಸಂಸಾರ ಹೇಗೋ ನಡೆಸ್ಕೊಂಡು ಹೋಗ್ತಾರೆ ಆಮೇಲೆ ಇನ್ನು ಕೃಷಿ ಬಗ್ಗೆ ಹೇಳ್ಬೇಕಂದ್ರೆ ಕೃಷಿಗೋಸ್ಕರ ತುಂಬ ಜನ ನಮಗೆ ತುಂಬ ಒಳ್ಳೆಯ ಸಪೋರ್ಟ್ ಇದೆ ಕೃಷಿ ಸಂಸ್ಥೆಗಳಿಂದ ಈಗ ಯಾವುದಾದ್ರು ಒಂದು ಮಿಷನರಿ ಜನರು ಬೇಕು ಅಂದರೂ ಸಮೇತ ಸಬ್ಸಿಡಿ ಕೊಡಿಸೋದಾಗ್ಲಿ ಎಲ್ಲದ್ರಿಂದ ಈ ಇದನ್ನು ಯೂಸ್ ಮಾಡೋ ಪ್ರಯತ್ನದಿಂದ ಒಳ್ಳೆಯದಾಗತ್ತೆ ಅಂತ ಹೇಳ್ಬಿಟ್ಟು ಒಂದು ಇನ್ಫರ್ಮೇಷನ್ ಆಗಲಿ ಎಲ್ಲದನ್ನೂ ಚೆನ್ನಾಗಿ ಕೊಡ್ತಾರೆ ಬಟ್ ಅದನ್ನು ತಕ್ಕ ಮಟ್ಟಿಗೆ ಉಪಯೋಗಿಸ್ಕೊಳ್ಳೋದು ರೈತರ ಕೈಯ್ಯಲ್ಲಿ ಇರತ್ತೆ ಅದನ್ನೇನು ಮಾಡ್ತಾರೆ ಗೊತ್ತಿಲ್ಲ ಬಟ್ ಆದ್ರೂ ನಾವು ಹೇಳೋದು ನೀವು ಇರೋವಂಥದನ್ನು ಉಪಯೋಗಿಸ್ಕೊಳ್ಳೋದ್ರಲ್ಲಿ ಯಾವುದೇ ಆಗಲಿ ತೊಂದರೆ ಇರೋದಿಲ್ಲ ಬಟ್ ಅದನ್ನು ಉಪಯೋಗಿಸ್ಕೊಂಡು ಅದರಿಂದ ಒಳ್ಳೆಯದನ್ನ ನೀವು ಬಯಸಿ ಅಂತ ಹೇಳ್ಬಿಟ್ಟು ನಾನು ಹೇಳಿ ಎರಡು ಮಾತನ್ನ ಮುಗಿಸ್ತೀನಿ ಧನ್ಯವಾದಗಳು